ನಮ್ಮ ದೇಶದಲ್ಲಿ ಸಾಕಷ್ಟು ಹಾಸ್ಪಿಟಲನ್ನು ನಿರ್ಮಾಣ ಮಾಡಿದ್ದಾರೆ ಹಾಗೂ ಬಡವರಿಗೆ ಉಚಿತ ಟ್ರೀಟ್ಮೆಂಟನ್ನು ಸಹ ಕೊಟ್ಟಿದ್ದಾರೆ ಅವರು ಈಗ ಆರಾಮಾಗಿ ಏನೇ ಕಾಯಿಲೆ ಆದರೂ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಬಹುದು ಕೊರೋನಾ ಬಂದಿದ್ದಾಗಲೂ ಅಷ್ಟೇ ಎಲ್ಲ ದೇಶದಲ್ಲಿ ಮಹಾಮಾರಿಯಾದಾಗ ನಮ್ಮ ದೇಶದಲ್ಲಿ ಸಹ ತುಂಬನೇ ಕೊರೋನಾ ವೈರಸನ್ನು ಹರಡಿತ್ತು ಆದರೆ ನಮ್ಮ ಪ್ರಧಾನ ಮಂತ್ರಿಯವರು ಕೊರೋನಾ ಡೋಸನ್ನು ಕೊಟ್ಟಿದ್ದಾರೆ ಫ್ರೀಯಾಗಿ ಕೊಟ್ಟಿದ್ದಾರೆ ನೂರಾ ಮೂವತ್ತು ಕೋಟಿ ಜನರಿಗೂ ಒಂದಲ್ಲ ಎರ್ಡು ಸಲ ಕೊಟ್ಟಿದ್ದಾರೆ ಮತ್ತು ಬೇರೆ ದೇಶಕ್ಕೂ ಸಹ ಕೊಟ್ಟಿದ್ದಾರೆ ಹಾಗೂ ನಮ್ಮ ಹಾಸ್ಪಿಟಲಿಗೆ ತುಂಬ ಸೌಲಭ್ಯವಿದೆ ವೈದ್ಯರ ಬಗ್ಗೆ ಮಾತಾಡೋದಾದರೆ ವೈದ್ಯರು ನಮ್ಮ ಸಮಾಜದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿ ಅವರು ರೋಗಿಗಳಿ ರೋಗಿಗ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾರೆ ಹಾಗೂ ಗುಣಪಡಿಸುತ್ತಾರೆ ಅವರು ಯಾವಾಗಲೂ ನಯವಾಗಿ ಮಾತನಾಡುತ್ತಾರೆ ವೈದ್ಯರು ರೋಗಿಗಳನ್ನು ಉಳಿಸಲು ಹೋರಾಡುತ್ತಾರೆ ವೈದ್ಯರು ಅನೇಕ ಜೀವನಗಳನ್ನು ಉಳಿಸುತ್ತಾರೆ ಅನಾರೋಗ್ಯದ ರೋಗಿಗಳಿಗೆ ಸೇವೆ ಸಲ್ಲಿಸಲು ಅವರು ಯಾವಾಗಲೂ ಸಿದ್ಧರಾಗಿದ್ದಾರೆ ವೈದ್ಯರ ವೃತ್ತಿಯು ಬಹಳ ಉದಾತ್ತವಾಗಿದೆ ಅವರು ನಮ್ಮ ಸಮಾಜದ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಅವರು ನಿದ್ರೆ ಮತ್ತು ವಿಶ್ರಾಂತಿ ಇಲ್ಲದೇ ಸೇವೆ ಸಲ್ಲಿಸುತ್ತಾರೆ ನಾವು ವೈದ್ಯರಿಗೆ ಸದಾ ಕೃತಜ್ಞತೆ ಸಲ್ಲಿಸಬೇಕು ವೈದ್ಯರು ನಮಗೋಸ್ಕರ ಇಪ್ಪತ್ತ್ನಾಲ್ಕು ಗಂಟೆ ಕೆಲಸವನ್ನು ಮಾಡುತ್ತಾರೆ